ಸಹೋದರ ಅಥವಾ ಮಗ ಎಷ್ಟು ಶಿಕ್ಷಣ ಪಡೆಯಬೇಕು ಅಂತಂದರೆ ಮೊದಲವಾಗಿ ಶಿಕ್ಷಣವು ಕಡ್ಡಾಯ ಎಷ್ಟು ಶಿಕ್ಷಣ ಬೇಕು ಅಂತ ಅಂದರೆ ಅವರು ಸಹಿ ಮಾಡಲು ಬರುವಷ್ಟಾದರೂ ಶಿಕ್ಷಣ ಬೇಕು ಅಥವಾ ಅವರು ಅವರಿಗೆ ನಮ್ಮ ಸುತ್ತಮುತ್ತಲಿನ ಸ ಅಂದರೆ ಸುತ್ತಮುತ್ತಲಿರುವ ಸೊಸೈಟಿ ಅಥವಾ ಸಾಮಾಜಿಕ ಜ್ಞಾನ ಬೆಳೆವಷ್ಟಾದರೂ ನಮಗೆ ಶಿಕ್ಷಣ ಬೇಕೇ ಬೇಕು ಏಕೆಂದರೆ ಯಾಕೆ ಅಂತಂದರೆ ಒಮ್ಮೊಮ್ಮೆ ಅಲ್ಲಿ ಜೀವನ ನಡೆಸಬೇಕಾದ್ರೆ ಶಿಕ್ಷಣ ಕಡ್ಡಾಯ ಬೇಕು ಅಥವಾ ಪ್ರತಿಯೊಂದರ ಬಗ್ಗೆ ಜ್ಞಾನವನ್ನು ತಿಳಿದುಕೊಳ್ಳವುದು ಈಗ ಅತ್ಯವಶ್ಯಕ ಹಾಗಾಗಿ ಎಲ್ಲರಿಗೂ ಕೂಡ ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ಶಿಕ್ಷಣವನ್ನು ಬಿ ಶಿಕ್ಷಣವನ್ನು ಕೊಡಿಸಲೇಬೇಕು ಸಹೋದರ ಆಗಲಿ ಮಗ ಆಗಲಿ ಎಲ್ಲರಿಗೂ ಕೂಡ ಶಿಕ್ಷಣ ಕಡ್ಡಾಯವಾಗಿ ಬೇಕು ಅನಕ್ಷರಸ್ಥರ ಬದಲು ಅಕ್ಷರಸ್ಥರಿರಬೇಕು ಓದಲು ಬರೆಯಲು ಬರ್ತಿರಬೇಕು ಇವಾಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಎಷ್ಟು ಶಿಕ್ಷಣ ಇರುತ್ತೋ ನಮಗೆ ಮುಖ್ಯವಾದ ಸಂಪತ್ತು ಅಂದರೆ ನಮ್ಮ ಜ್ಞಾನ ಜ್ಞಾನ ಕೌಶಲ್ಯ ಇದ್ದೋರು ಎಲ್ಲಿ ಬೇಕಾದರೂ ಅಥವಾ ನಾವು ಆರಾಮ ಬದುಕ್ಬೋದು ಸೊ ಹಾಗಾಗಿ ಬದುಕಕ್ಕೆ ಇನ್ನೇನು ಬೇಕಾಗಿರೋದು ಜ್ಞಾನ ಮತ್ತು ಕೌಶಲ್ಯ ಆ ಜ್ಞಾನ ಬರೋದು ಕಲಿಕೆ ಮುಖಾಂತರ ಶಿಕ್ಷಣ ಯಾಕಿರಬೇಕು ಅಂದರೆ ನಾವೆಲ್ಲೇ ಹೋಗ್ಲಿ ಏನೇ ಮಾಡಲಿ ಅದು ಏನು ಅಂತ ಗೊತ್ತಿರಬೇಕು ಏನು ಅಂತ ಗೊತ್ತಿದ್ದರೆ ನಮ್ಮನ್ನು ಯಾರೂ ಮೋಸ ಮಾಡೋಲ್ಲ ಮೋಸ ಮಾಡೋಕ್ಕೆ ಆಗೋಲ್ಲ ಸೊ ಹಂಗಾಗಿ ಶಿಕ್ಷಣ ಬೇಕೇ ಬೇಕು ಸಾಕು